ಇದು ಗದಗ್ ಜಿಲ್ಲೆನ ಮ್ಯಾಮ್ ನಾವು ಟೂರಿಸ್ಟು ನಾವು ಬಿಜಾಪುರದಿಂದ ಮಾತಾಡ್ತಿರೋದು ಬಿಜಾಪುರದಿಂದ ಬಂದಿದ್ದೀವಿ ಹಾ ಇಲ್ಲಿ ಗದಗಲ್ಲಿ ಯಾವ ಪ್ಲೇಸ್ ಚೆನ್ನಾಗಿದೆ ಎಷ್ಟು ಎಷ್ಟು ಪ್ಲೇಸ್ ಇದೆ ಯಾವ ಪ್ಲೇಸ್ ಚೆನ್ನಾಗಿದೆ ಉಳ್ಕೊಳ್ಳೊಕ್ಕೆ ಪ್ಲೇಸು ಸಿಗ್ತದಾ ರೆಸ್ಟೋರೆಂಟ್ ಕಡೆಯಿಂದ

ಹಾಂ ಹ್ಞೂ

ಹಾಂ ಹಾಂ

ಅದೆ ಬಸವಣ್ಣ ಸ್ಟ್ಯಾಚ್ಯು ಅಂದರೆ ಒಂದು ಎಷ್ಟು ಅಡಿ ಎಷ್ಟು ಅಡಿ ಇದೆ ಮೇಡಮ್ ಅದು ಅಡಿ ಅಂದರೆ ನೂರಾ ಐದು ಅಡಿ ಇದೆ ಅಲ್ಲವಾ ಅದೆ ಅಲ್ಲವಾ

ಹ್ಞೂ ಹ್ಞೂ

ಹ್ಞೂ ಹಾಂ ಓಕೆ ಹ್ಞೂ ಮತ್ತೆ ಉಳ್ಕೊಳ್ಳೋಕ್ಕೆ ಪ್ಲೇಸ್ ಅಲ್ವಾ ಇದೆ ಅಲ್ಲವಾ ಅಲ್ಲಿ ಹಾಂ ಇದು ಗೈಡೆನ್ಸ್ ಇದ್ದಾರಾ ಮೇಡಮ್ ಅಲ್ಲಿ ನೀವೇ ಅಲ್ಲವಾ ಗೈಡ್ ಮಾಡ್ತೀರಾ

ಹಾಂ ಎಷ್ಟು ರೂಮ್ ಮೇಲೆ ರೆಂಟ್ ಎಷ್ಟು ಇರುತ್ತೆ ಅಲ್ಲಿ ಗದಗಲ್ಲಿ ಸರಿ ಓಕೆ